ನನಗೆ ತುಂಬ ಇಷ್ಟವಾದ ಅಡುಗೆ ಅಂತಂದರೆ ಒಬ್ಬಟ್ಟು ಈ ಒಬ್ಬಟ್ಟು ಮೈದಾ ಹಿಟ್ಟ್ ಹಾಕಿ ಈ ಮಿಸುಕಿ ಅದಕ್ಕೆ ಪೂರ್ಣ ಹಾಕಿ ಚಪಾತಿ ಥರ ತಟ್ಟಿ ಹೆಂಚ್ ಮೇಲೆ ಸುಡ್ತಾರೆ ತುಂಬ ಟೇಸ್ಟಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ರುಚಿಯಾಗಿರ್ತದೆ ಇದಕ್ಕೆ ಬೆಲ್ಲ ಹಾಕಿರ್ತಾರೆ ಬೇಳೆ ಹಾಕಿರ್ತಾರೆ ಒಬ್ಬಟ್ಟಲ್ಲಿ ಒಂದು ಎರಡು ಮೂರು ಥರ ಒಬ್ಬಟ್ಟು ಮಾಡ್ತಾರೆ ನಮ್ಮ ನಮ್ಮ ಮನೆಯಲ್ಲಿ ನಂಗೆ ಗೊತ್ತಿದ್ದು ತಕ್ಕ ಮಟ್ಟಿಗೆ ನನಗೆ ಇಷ್ಟವಾದಂತಹ ಪದಾರ್ಥ ಒಂದು ಬೇಳೆ ಒಬ್ಬಟ್ಟು ಒಂದು ಕಜ್ಜಾಯ ಒಬ್ಬಟ್ಟು ಇನ್ನೊಂದು ಪೇಡ ಒಬ್ಬಟ್ಟು ತುಂಬ ಚೆನ್ನಾಗಿರ್ತವೆ ಟೇಸ್ಟಾಗಿರ್ತದೆ ರುಚಿಯಾಗಿರ್ತದೆ ಈ ಬೇಳೆ ಒಬ್ಬಟ್ಟು ಎಕ್ಸಲೆಂಟ್ ಬೇಳೆ ಒಬ್ಬಟ್ಟಿಗೆ ಬೇಳೆ ಏಲಕ್ಕಿ ಮತ್ತು ಬೆಲ್ಲ ಹಾಕಿರ್ತಾರೆ ಬೆಲ್ಲ ಹಾಕಿ ಪೂರ್ಣ ಮಾಡಿ ಚಪಾತಿ ಥರ ಈ ಚಪಾತಿ ಥರ ಲಾಟಿ ಅದಕ್ಕೆ ಪೂರ್ಣ ಹಾಕಿ ಮತ್ತೆ ಕೈಯಲ್ಲಿ ಪ್ರೆಸ್ ಮಾಡಿ ಹೆಂಚಿನ ಮೇಲೆ ಹಾಕಿ ಅದನ್ನ ಸ್ವಲ್ಪ ತುಪ್ಪ ತುಪ್ಪ ಸೇರಿಸಿ ಸವಿತಾ ಇದ್ದರೆ ಏನೋ ಒಂಥರ ಮನ್ಸಿಗೆ ಖುಷಿ ಅದಕ್ಕೆ ಒಬ್ಬಟ್ಟು ಅಂದರೆ ನನ್ಗೆ ಭಾಳ ಇಷ್ಟ ಅವಾಗವಾಗ ಮನೇಲಿ ಒಬ್ಬಟ್ಟು ಮಾಡ್ತಾರೆ ಜೊತೆಗೆ ಕಾಯಿ ಒಬ್ಬಟ್ಟು ಈ ಕಾಯಿ ಒಬ್ಬಟ್ಟು ಅಂತಂದರೆ ಈ ತುರಿದ ಕೊಬ್ಬರಿ ಅಂತಂದರೆ ಒಣ ಕೊಬ್ಬರಿ ಇರ್ತದಲ್ಲ ಗಿಟ್ಕೆಗಳು ಒಣ ಕೊಬ್ಬರಿ ಆ ಗಿಟ್ಕೆನಲ್ಲಿ ಕೊಬ್ಬರಿ ತೆಗೆದು ಅದನ್ನು ಚೆನ್ನಾಗಿ ತು ತುರುವಿ ಆ ಕೊಬ್ರಿನ ಒಣ್ಗಿ ಹಾಕಿ ಅದನ್ನ ಅದು ಲೈಟಾಗಿ ಹುರ್ಕೊಂಡು ಬೆಲ್ಲದ ಪಾಕದಲ್ಲಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸಿ ಒಂದು ಕಾಯಿ ತುರಿ ಮಾಡಿಕೊಂಡು ಅದಕ್ಕೆ ಅದನ್ನೇ ಪೂರ್ಣವಾಗಿಟ್ಟುಕೊಂಡು ಮಾಡುದು ಇದು ತುಂಬ ರುಚಿಯಾಗಿರ್ತದೆ ಈ ಒಬ್ಬಟ್ಟಿಗೆ ತುಪ್ಪ ತುಪ್ಪ ಸೇರಿಸಿ ಸವಿಯೋದರಿಂದ ತುಂಬ ಚೆನ್ನಾಗಿರ್ತದೆ ಈ ತುಪ್ಪ ನಂದಿನಿ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡು ತುಪ್ಪ ತುಂಬ ರುಚಿಯಾಗಿರ್ತದೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರ್ತದೆ ಈ ತುಪ್ಪಾನ ನಂದಿನಿ ತುಪ್ಪಾನ ಒಬ್ಬಟ್ಟುಗೆ ಬಳಸಿದ್ರೆ ಮಾತ್ರನೇ ರುಚಿಯಾಗಿ ಸವಿಯಲು ಮ್ ಸಾಧ್ಯ ಅದಕ್ಕೆ ನನ್ಗೆ ಒಬ್ಬಟ್ಟು ತುಂಬ ಇಷ್ಟ